ನಮಗೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ನಮ್ಮ ಅಪ್ಪ ಅಮ್ಮಂದಿರು ಎಲ್ಲರು ನಾವು ಏನು ಬರಿಬೇಕಾದ್ರು ಕಾಗದ ಮತ್ತು ಪೆನ್ಗಳನ್ನೆ ಬಳಸ್ಕೊಂಡು ಬರಿತಾಯಿದ್ರು ಈ ಏನು ಯಾವುದೆ ಲೆಟ್ರ್ ಆಗಿರ್ಬೋದೂ ಮದುವೆ ಕರೆಯೊಲೆ ಆಗಿರ್ಬೋದು ಈ ಥರದೆಲ್ಲ ನಾವು ಪೆನ್ನು ಮತ್ತು ಕಾಗದದಲ್ಲೇ ಬರೆದ್ಬಿಟ್ಟು ಎಲ್ಲರಿಗು ವಿಚಾರಗಳನ್ನ ತಿಳಿಸ್ತಿದ್ರು ಆದರೆ ಆವಾಗ್ ಅವಾಗಿನ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಕಾಗ್ದಗಳನ್ನು ಬರಿಯೋದು ಅದನ್ನ ಓದೋದು ಅದೆಲ್ಲ ತುಂಬಾ ಇತ್ತು ಅದ್ರ ಆಚಾರ ವಿಚಾರಗಳು ಅದ್ರ ಬಗ್ಗೆ ಸಂಪ್ರದಾಯಗಳು ಸಹ ಚೆನ್ನಾಗಿತ್ತು ಆದ್ರೆ ಈಗ ಎಲ್ಲರಹತ್ರ ಮೊಬೈಲು ಲ್ಯಾಪ್ಟಾಪ್ ಇರೋದ್ರಿಂದ ಈಗ ಎಲ್ಲ ಮೊ ಫಾಸ್ಟಾಗಿ ನಡಿಯುತ್ತೆಲ್ಲ ವಿಚಾರಗಳು ಬೇಗ ಫಾಸ್ಟಾಗಿ ಗೊತ್ತಾಗುತ್ತೆ ನಮಗೆ ಎಲ್ಲ ವಿಚಾರಗಳು ಹಿಂದೇ ಏನಾರು ಒಂದು ಹಬ್ಬ ಮಾ ಹಬ್ಬಾಕ್ಕೆನಾರು ಕರಿಬೇಕು ಯಾರನ್ನ ಅಂತಂದರೆ ಒಂದು ಟೆನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಮುಂಚೆಗೆ ನಾವು ಕಾಗ್ದಗಳನ್ನ ಬರೆದು ಅವ್ರಿಗೆ ವಿಚಾರಗಳನ್ನ ತಿಳಿಸಿ ಅವರಿಗೆ ಪೋಸ್ಟ್ಮ್ಯಾನ್ಗಳು ತಲುಪ್ಸಿದ್ರೆ ಅವರಿಗೆ ವಿಚಾರಗಳು ಗೊತಾಗ್ತಿತ್ತು ಈ ಇವಾಗಿನ ಇವಾಗಿನ ಥರ ನಮಗೆ ಫಾಸ್ಟಾಗಿ ಯಾವ ವಿಚಾರಗಳು ಗೊತಾಗ್ತಿರಲಿಲ್ಲ ನೀವು ಒಂದು ಅಂಗ್ಡಿಗಳಿಗೆ ಅಂಗ್ಡಿಗೆ ಸಮಾನುಗಳು ತಗೊಂಬೇಕಂದರೆ ನಾವು ಏನು ಮಾಡ್ತಿತ್ತು ಪೆನ್ನು ಮತ್ತು ಕಾಗ್ದಾ ಬಳಸಿ ಎಲ್ಲ ಬರೆ ಬರೆದ್ಕೊಂಡು ಇಡ್ಕೊಂಡ್ ಅದನ್ನೊಗಿ ಅಂಗ್ಡಿಗೆ ಕೊಟ್ಟು ತಗೊಂಬರ್ತಿದ್ವಿ ಈಗ ಹಂಗಲ್ಲ ಎಲ್ಲ ನಾ ಮೊಬೈಲ್ಗಳು ಮೊಬೈಲ್ ಒಂದು ಮನುಷ್ಯ ಇರೋಕ್ಕಿಂತ ಹೆಚ್ಚಾಗಿ ಹೆಚ್ಚಾಗ್ಬಿಟ್ಟೆದೆ ನಮಗೆ ಯಾರೊ ಒಬ್ಬ ಮನುಷ್ಶ ಇಲ್ಲ ಅಂದ್ರು ಮೊಬೈಲ್ ಇದ್ರೆ ನಮಗೆ ತುಂಬ ಧೈರ್ಯ ಇರುತ್ತದು ಆ ಮೊಬೈಲ್ ಎಲ್ಲಾದ್ರು ಒಂದು ದಿನ ನಾವು ಹೊರಗಡೆ ಹೋಗುವಾಗ ಅದನ್ನ ಬಿಟ್ಟು ಬಂದಿದ್ವಿ ಅಂದರೆ ನಾವು ಏನೊ ಕಳ್ಕೊಂಡಿದ್ವಿ ಏನೊ ಬಿಟ್ಬಂದಿದೀವಿ ಅನ್ನೋ ಫೀಲಿಂಗ್ ನಮಗ್ ಕೊಡ್ತಾ ಇರುತ್ತೆ ಹಿಂದೇ ನಮಗೆ ಆ ಥರ ಆಗ್ತಿರಲಿಲ್ಲ ಎಲ್ಲರು ಒಂದೇ ಥರ ಇದ್ದು ಈವಾಗ ಹಂಗಲ್ಲ ನಾನಾ ಆ ಥರದ್ ಮೊಬೈಲ್ಗಳು ಎಲ್ಲ ಟೆಕ್ನಾಲಜಿಗಳು ಮುಂದುವರಿತ ಇದೆ ಮೊಬೈಲಲ್ಲಿ ಪ್ರತಿ ಒಂದು ನಮಗೆ ಸಿಗುತ್ತೀಗ ಏನು ನಮಗೇ ಸಿಗೋಲ್ಲ ಅನ್ನೊದೆಲ್ಲಾ ನಮಗೆ ಮೊಬೈಲ್ಗಳಿಂದ ಲ್ಯಾಪ್ಟಾಪ್ಯಿಂದ ನಮ್ಮ ಟೆಕ್ನಾಲಜಿಯಿಂದ ಸಿಕ್ಕಿದೆ ಹಿಂದೇ ಏನಾದರು ನಾವು ಏನಾದರು ಒಂದು ಸರ್ಚ್ ಮಾಡಬೇಕು ಅಂದರೆ ಒಂದು ನಾವು ಬುಕ್ ಸ್ಟೋರಿಗೆ ಹೋಗಿ ಅಲ್ಲಿ ಬುಕ್ಗಳ್ನ ಹುಡ್ಕಿ ಲೈಬ್ರರಿಲ್ಲಿ ನಾವು ಎಷ್ಟು ಕಷ್ಟಪಡ್ತಿದ್ದು ನಮ್ಮ ಕಾಲದಲ್ಲಿ ನನ್ನ ನಮ್ಮ ಈಗ ಈಗ ಏನು ತುಂಬ ವರ್ಷ ಆಗಿಲ್ಲ ಒಂದು ಟ್ವೆಂಟಿ ಫೈ ತರ್ಟಿ ಟ್ವೆಂಟಿ ಫ ಟ್ವೆಂಟಿ ಫೈ ಇಯರ್ಸ್ ಇಂದೀಚೆಗೆ ಎಷ್ಟು ಒಂದು ಬದಲಾವಣೆ ಮ್ ಆಗಿದೆಯಂದರೆ ನಾವೆಲ್ಲ ಓದ ಬೇಕು ಅಂದಾಗ ನಮಗೆ ಒಂದು ಬುಕ್ಗಳ್ನ ಹುಡ್ಕೊಂಡು ನಾವು ತುಂಬ ಅಲ್ದಿದೀವಿ ಲೈಬ್ರೆರಿಗಳು ಹೋಗಿದಿವಿ ಎಲ್ಲಿ ಕುತ್ಕೊಂಡೆಲ್ಲ ನಾವು ಕೇಳಿದಿವಿ ಆದರೆ ಈಗಾಲಂಗಲ್ಲ ಮೊಬೈಲಲ್ಲಿ ನಾವು ಯಾವುದೊಂದು ಸರ್ಚ್ ಮಾಡಿದ್ರು ನಮಗೆಲ್ಲಾ ಸಿಕ್ಬಿಡುತ್ತೆ ನಮ್ಗೆ ಯಾವುದನ್ನು ಬೇಕಂದರು ಸಿಗುತ್ತೆ ಈಗಿನ ಪೆನ್ನು ಪೇಪರು ಕಾಗದಗಳು ಬೇಕು ಅಂತಾ ಇಲ್ಲ ನಮಗ್ ಎಲ್ಲವು ಎಲ್ಲದನ್ನ ಈ ಫೋನ್ಯಿಂದನೇ ಸಿಗುತ್ತೆ ತುಂಬ ಯೂಸ್ಪುಲ್ಲು ಆಗಿದೆ ಮತ್ತು ಅದು ಯೂಸ್ ಮಾಡಿಕೊಳ್ಳೊರಿಗೆ ತುಂಬ ಯೂಸ್ ಆಗಿದೆ ಮತ್ತು ಯೂಸ್ ಮಾಡ್ಕೊಂಡಿದ್ದವ್ರಿಗೆ ಅಷ್ಟೇ ಕೆಟ್ಟದ್ದು ಇದೆ ಈ ಮೊಬೈಲಿಂದ ಈ ಮೊಬೈಲಿಂದ ಗೇಮ್ಸ್ಗಳು ಆನ್ಲೈನ್ ಗೇಮ್ ಆಗಿರ್ಬೋದು ಇಂಥ ಬೇಡದಿದ್ದು ಬ್ಯಾ ಬೇಡದುದ್ದ್ ಬಗ್ಗೆ ಕೇಳ್ಕೊಳ್ಳೊದಾಗಿರ್ಬೋದು ಎಲ್ಲದು ಸಹ ಒಂದು ಒಂದು ಮೆರಿಟ್ ಆದರೆ ಒಂದು ಡಿಮೆರಿಟು ಇದ್ದೇ ಇರುತ್ತೆ ಎಲ್ಲದನ್ನು ನಾವು ವ ತಿಂಕ್ ಮಾಡಬೇಕು ಆ ಏಕಂದರೆ ಇವಾಗಂತು ಎಲ್ಲರಹತ್ರ ವಯಸ್ಸಾದೋರಿಂದ ಸಣ್ಣಮಕ್ಳಲಿಂದ ಚಿಕ್ಕಮಕ್ಳಿಗೆ ಒಂದು ಊಟ ಮಾಡಿಸ್ಬೋಕು ಅಂದ್ರು ನಾವು ಮೊಬೈಲ್ ಕೊಟ್ಟೆ ಅಲ್ಲಿ ಊಟ ಮಾಡ್ತವೆ ಏನಾದರು ಒಂದು ಆಸೆ ಹುಟ್ಸಿ ಮೊಬೈಲ್ ಹಾಕಿಸ್ಕೊಡ್ತು ಅಂದರೆ ಅವು ಎಲ್ಲದನ್ನ ಮಾಡ್ತವೆ ಹಿಂದೆ ನಮಗೆ ಈ ರೀತಿಯಾದಂಥ ಯಾವ್ದೇ ಇರಲಿಲ್ಲ ನಾವು ಹೊರ್ಗಡೆ ಹೋಗಿ ಬೆರೆಯೋದು ವ ನಾಲ್ಕು ಜನ ನಮಗ್ ಪರ್ಚಯ ಆಗ್ತಿದ್ರು ಆಟ ಆಡ್ತಿದ್ದು ಗಲಾಟೆ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೊ ಇವಾಗ ಹಂಗಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಮುಗಿತು ಮೊಬೈಲ್ ಲ್ಯಾಪ್ಟಾಪ್ಗಳ ಮುಂದೆ ಕೂತರೆ ಯಾರು ಏನು ಮಾತಾಡ್ತಿದಿರಿ ಅನ್ನೋದು ನಮಗ್ ಗೊತ್ತಾಗೊಲ್ಲ ಎಲ್ಲ ಅವ್ರ ಅವ್ರದೇ ಪ್ರಪಂಚದಲ್ಲಿ ಇರ್ತಾರೆ ನಮಗೆ ಯಾವುದೇ ಒಂದು ಈ ಒಂದು ಸಣ್ ಒಂದು ಚಿಕ್ಕದೊಂದ್ ಇನ್ಸಿಡೆಂಟ್ ಆಯಿತು ಅಂದ್ರು ಪಟ್ ಅಂತ ಮೆಸೇಜ್ ಮಾಡ್ಬೋದು ನಾವೂ ಇನ್ಸ್ಟೊಗ್ರಾಮು ವಾಟ್ಸ್ಆ್ಯಪು ಇಂಥದೆಲ್ಲದನ್ ನಾವು ಪಟ್ ಅಂತ ನಾವು ಸೆಂಡ್ ಮಾಡೋದು ನೋಡೋದು ಎಲ್ಲದು ಮಾಡ್ಬೋದು ಆದರೆ ಹಿಂದೆ ಇಷ್ಟೆಲ್ಲ ವ್ಯವಸ್ಥೆಗಳು ಇರಲಿಲ್ಲ ಎಷ್ಟು ನಮಗೆ ವ್ಯವಸ್ಥೆಗಳು ಫಾಸ್ಟಾಗಿ ಬರ್ತಾ ಇದೆಯೋ ಆಷ್ಟೇ ಒಂದು ಮುಂದುವರಿಯೋಕು ಸಾಧ್ಯ ಆಗ್ತಿದೆ ಒಂದು ಕಡೆಯಿಂದ ಹೇಳಬೇಕು ಅಂದರೆ ಮತ್ತೊಂದು ಕಡೆಯಿಂದ ಅದ್ರಿಂದ ಅನಾಹುತ ಆಗುತ್ತೆನೊ ಅನಿಸುತ್ತೆ ನಾವೆಲ್ಲ ಇರಬೇಕಾಗಿದ್ರೆ ನಮಗೆಲ್ಲ ಪೆನ್ನು ಮತ್ತು ಪೇಪರಿಂದ ಎಲ್ಲ ನಡಿಬೇಕಿತ್ತು ಒಂದೊಂದು ಫ್ರೆಂಡ್ಸನ್ನು ನಾವು ಮೀಟ್ ಮಾಡಬೇಕು ಅಂದ್ರು ನಮಗೆ ಫೋನ್ಗಳಿಂದ್ ಕಾಂಟೆಕ್ಟೇ ಇರಲಿಲ್ಲ ಮೊಬೈಲ್ಗಳಾಗಿರ್ಬೋದು ಯಾವುದು ಎಲ್ಲದನ್ನು ನಾವು ಕಾಗ್ದದ್ ಲೆಟ್ರುಗಳ್ ಮುಖಾಂತ್ರ ಬರೆದು ನಾವು ಕೇಳ್ಕೊಳ್ತಿದ್ದು ನಾವೊಂದು ಈಗ ಯಾರಾರು ಒಂದು ಈಗ ನೆಂಟರು ಮನೆಗಳಿಗೆ ಕಳಿಸ್ಬೇಕು ಅಂತ ಅಂದ್ರು ಅವ್ರನ್ನ ನಾವೀಗ ಫೋನ್ ಮಾಡಿ ಪಟ್ ಅಂತ ಕೇಳಿ ಎ ಹೆಂಗಿದಿರ ಇಲ್ಲಿದಿರ ಎಷ್ಟೋತಿಗಿದಿರಿ ಯಾವ ಟೈಮಿಗೆ ಬಸ್ ಸಿಕ್ತಿರ ನಮಗ್ ಬರ್ತಿದಿವಿ ಅಂತೆಲ್ಲ ಹೇಳಿ ಆಗ ಆಗ ಹಂಗೆ ಇರಲಿಲ್ಲ ನಾವು ಎ ಅವ ಅವ್ರ ಕಾಗ್ದದ ಮುಖಾಂತ್ರ ತಿಲಿಸಿ ಅವರಿಗೆ ಲೆಟ್ರು ಬರೆದ್ಬಿಟ್ಟು ನಾವು ಬರ್ತಿದಿವಿ ಇಂಥ ದಿನ ಇಂಥ ಕಡೆ ಬ ನೀವು ನಮ್ಮನ್ನು ಬಂದು ಕರ್ಕೊಂಡೋಗಿ ಹಿಂಗೆಲ್ಲ ಹೇಳಬೇಕಿತ್ತು ಅದು ಆಗಬೇಕಾದ ಆ ಪ್ರೋಸೆಸ್ ನಡಿಬೇಕು ಅಂತ ನಮಗೆ ಒಂದು ವೀಕು ಆಗೇ ಹೋಗಿರ್ತಿತ್ತು ಈಗ ಹಂಗಲ್ಲ ಒಂದು ಮಿನಿಟಲ್ಲಿ ನಾವು ಎಲ್ಲ ವಿಚಾರಗಳನ್ನ ಒಂದಲ್ಲ ಒಂದು ವಿಚಾರಗಳನ್ನ ತಿಳ್ಸೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಎಲ್ಲ ಮಾಡ್ಬೋದು ಆದರೆ ಈಗ ಯಾರನ್ನು ಪೆನ್ನು ಕಾಗ್ದಗಳ್ನ ಇಟ್ಕೊಂಡು ಯಾರು ಮಾಡೋಕೆ ತಯಾರಿಲ್ಲ ಎಲ್ರು ಅದು ಫೋನಲ್ಲು ಯಾರು ಕ ಕೈಬೆರಳ್ನ ಇಟ್ಟು ಯಾರು ಟೈಪ್ ಮಾಡೋಕೋಗೊಲ್ಲ ಅಲ್ಲಿ ಕೇಳುತ್ತೆ ವಾಯ್ಸ್ ರೆಕಾರ್ಡ್ಡಲ್ಲಿ ಹೇಳಿದ್ರೆ ಸಾಕು ಅದನ್ನೆ ಟೈಪಾಗಿ ಟೈಪ್ ಹಾಕೊಂಡು ಹೋಗುತ್ತೆ ಅದನ್ನು ಬರಿಬೇಕು ಅನ್ನೊ ತೊಂದರೆ ಇಲ್ಲ ನಮಗೆ ಈಗಯಾರು ಎಲ್ರು ಈಗ ಹೆಚ್ಚಾಗಿ ಲ್ಯಾಪ್ಟಾಪ್ ಮತ್ತು ಫೋನ್ಗಳನ್ನೆ ಎಲ್ರು ಅದರಲ್ಲೇ ಯೂಸ್ ಮಾಡ್ಕೊಳೋಕೆ ತಯಾರಿದಾರೆ ಬಿಟ್ಟರೆ ಯಾರು ಪೆನ್ನು ಪೇಪರ್ ಇಟ್ಕೊಂಡು ಬರೆದು ಬರಿತಿನಿ ಅಂತ ಯಾರು ಇಲ್ಲ ಆದ್ರಿಂದ ಈಗ ಏನು ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆಯನ್ನು ಮಾಡ್ಕೋತ ಹೋಗ್ಬೇಕಾಗಿದೆ ಯಾರು ಒಂದು ವಯಸ್ಸಾದ ಹ ಅಜ್ಜ ಅಜ್ಜಿ ಕೇಳಿದ್ರು ಫೋನಿಲ್ಲ ಅಂದರೆ ಇರೋಲ್ಲ ಅವ್ರಿಗು ಸಹ ಎಲ್ಲದ್ರ ಬಗ್ಗೆ ಗೊತ್ತು ವಾಟ್ಸ್ಆ್ಯಪ್ ಅಂದರೆ ಗೊತ್ತು ಇನ್ಸ್ಟಗ್ರಾಮ್ ಅಂದರೆ ಗೊತ್ತು ರೀಲ್ಸ್ ಅಂದರೆ ಗೊತ್ತು ಎಲ್ಲ ಗೊತ್ತು ಯಾರನ್ನು ಪೆನ್ನು ಮತ್ತು ಪೇಪರ್ನ ಇಟ್ಕೊಂಡು ಬರ್ದು ಬರೆದು ತಿಳ್ಕೊಳೋಕೆ ತಯಾರಾಗಿಲ್ಲ ಎಲ್ರು ಸಹ ನಮಗ್ ಈಸಿಯಾಗಿರೋ ಅಂಥದ್ನೇ ನಮಗೆ ಯೂಸ್ಪುಲ್ಲಾಗಿರ ಅಂಥದ್ದು ಮೊಬೈಲ್ ಮತ್ತು ಲ್ಯಾಪ್ಟಾಪ್ನೆ ಈಗ ಎಲ್ಲರು ಯೂಸ್ ಮಾಡ್ಕೊತಿರ ಇವು ಇವಾಗಿಂದ ಇತ್ತೀಚಿನ ಮಕ್ಕಳಿಂದ ಹಿಡಿದ್ರು ವಯಸ್ಸಾದವ್ರಿಗು ಸಹ ನಮಗೆ ಮೊಬೈಲು ಮತ್ತು ಲ್ಯಾಪ್ಟಾಪ್ನ ಅವಶ್ಯಕತೆ ಇದೆ ಎಲ್ಲ ಕಂಪ್ನಿಗಳಿಗ್ ಎಲ್ಲಿ ಹೋದ್ರು ನಿಮಗೆ ಕಂಪ್ಯೂಟರ್ ಗೊತ್ತ ಅಂತ ಕೇಳೊದು ಅದ್ರ ಬೇಸ್ ಮೇಲೆ ಇವಾಗ ನಡಿಯುತ್ತೆ ಎಲ್ಲ ಕಂಪ್ಯೂಟ್ರು ಯುಗ ಆಗಿಬಿಟ್ಟಿದೆ ನಾವು ಹಂಗೆ ಹೇಳ್ತಿದ್ದು ಹಿಂದಿನ ಕಾಲದಲ್ಲಿ ಆ ರೀತಿ ಇರ್ಲ ನಮ್ಮ ಅಜ್ಜ ಮುತ್ತಜ್ಜಂಗೆ ಈಗ್ಲು ಸಹ ಡೈರಿ ಬರೆದಿಟ್ಟಿರೋದು ಇದೆ ಅದು ನಮ್ಮ ಒಬ್ಬರು ಮಾವನು ಸಹ ಈಗ್ಲು ಒಬ್ಬರು ಡೈರಿನ ಯಾವ ಟೈಮಲ್ಲಿ ಏನಾಗಿದೆ ಅನ್ನೋದ್ ಡೈ ಅದನ್ನು ವಿಚಾರಗಳನ್ನ ಡೈರಿಲಿ ಬರೆದು ಅಷ್ಟೇ ನೀಟಾಗಿ ಇಟ್ಕೊಂಡಿದಾರೆ ದಿನ ದಿನದ್ದು ಏನೇನು ನಡೀತು ಏನೇನನು ಇನ್ಸಿಡೆಂಟ್ ಆಯಿತು ಪ್ರತಿಯೊಂದು ಅವರು ಡೈರಿಲಿ ಮೆನ್ಷನ್ ಮಾಡಿ ಎಲ್ಲ ಬರೆದು ಇಟ್ಕೊಂಡಿದಾರೆ ಅದು ಒಂಥರ ನೋಡೋಕೆ ತುಂಬ ಖುಷಿಯಾಗುತ್ತೆ ಅದನ್ನ ನಾವು ಹಿಂದಿಂದ ಆಗಿರೋದನ್ನ ನಾವು ಮೆಲುಕು ಹಾಕ್ತಾ ಹೊಗ್ಬೋದು ಓ ಈ ವರ್ಷದಲ್ಲಿ ಏನಾಗಿತ್ತು ಈ ದಿನ್ದಲ್ಲಿ ಏನಾಗಿತ್ತು ಅಂತೆಲ್ಲ ನಾವು ಡೈರಿ ಇದ್ರು ಬರೆಯೋದ್ ಹವ್ಯಾಸ ಇದ್ರು ತುಂಬ ಖುಷಿಯಾಗತ್ತೆ ಆದರೆ ಈಗಿನ ಕಾಲದಲ್ಲಿ ಯಾರನ್ನು ಅದನ್ನ ಮಾಡು ಮಾಡೋಕೆ ಸ್